ಹಲೋ ಮೇಡಮ್ ನಮಸ್ತೇ ಹೇಳಿ ಹಾಂ ಮೇಡಮ್ ಎಲ್ಲ ಇಲ್ಲಿ ಕಲ್ಚರಲ್ ಫುಡ್ಸೇ ಸಿಗೋದು ನಮ್ಮಲ್ಲಿ ವೆಜ್ ಪ್ಯೂರ್ ವೆಜ್ ಇದೆ ಹಾಂ ಅದರಲ್ಲಿ ದೋಸೆ ಆಮೇಲೆ ದೋಸೆ ಇಡ್ಲಿ ದೋಸೆಯಲ್ಲಿ ಮಸಾಲೆ ದೋಸೆ ಬೆಣ್ಣೆ ದೋಸೆ ಹಾಗೇ ಇಡ್ಲಿಯಲ್ಲಿ ನಾರ್ಮಲ್ ಇಡ್ಲಿ ಮತ್ತು ತಟ್ಟೆ ಇಡ್ಲಿ ಇದೆ ಹಾಗೇ ಪುಳಿಯೋಗರೆ ಸಿಗುತ್ತೆ ಹಾಗೇ ಪೊಂಗಲ್ ಇದೆ ಸ್ವೀಟ್ ಪೊಂಗಲ್ ಇದೆ ಖಾರ ಪೊಂಗಲ್ ಇದೆ ಹಾಂ ಹೌದು ಮೇಡಮ್ ಹಾಗೇ ಸ್ವೀಟ್ಸ್ ಕೂಡ ಇದರಲ್ಲಿ ಇರುತ್ತೆ ನಿಮ್ಗೆ ಏನು ಬೇಕಾಗಿತ್ತು ಮೇಡಮ್ ಇವಾಗ ಹಾಂ ಹೌದು ಮೇಡಮ್ ಪರ್ ಪ್ಲೇಟ್ ಟ್ವೆಂಟಿ ಇದೆ ಮೇಡಮ್

ಹಾಂ ಸಿಗುತ್ತೆ ಮೇಡಮ್ ಹಾಂ ಕಿಲೋಮೀಟರ್ಗೆ ಐದು ರೂಪಾಯಿ ಹಂಗೆ ಚಾರ್ಜ್ ಮಾಡ್ತೀವಿ ಮ್ಯಾಮ್ ನಾವು

ಇದೆ ಮ್ಯಾಮ್ ಎರಡೂ ಮೋಡ್ ಇದೆ ನಿಮ್ಗೆ ಯಾವ್ದು ಕನ್ವೀನಿಯೆಂಟ್ ಅನಿಸುತ್ತೋ ಅದನ್ನೇ ಮಾಡಿ ಹಾಂ ಹೌದು ಮ್ಯಾಮ್ ಅಂದರೆ ಸ್ನ್ಯಾಕ್ಸ್ ಸಿಗುತ್ತೆ ಮೇಡಮ್ ನಿಮಗೆ ಗೋಬಿ ಮಂಚೂರಿ ಆಗಿರ್ಬೋದು ಇಲ್ಲ ಭೇಲ್ ಪುರಿ ಆಗಿರ್ಬೋದು ಈ ರೀತಿ ನೂಡಲ್ಸ್ ಆಗಿ ಇದೆ ಪಾಸ್ತಾಸ್ ಇದೆ ಮ್ಯಾಮ್ ಎಲ್ಲ ಪರ್ ಪ್ಲೇಟ್ ಫಾರ್ಟಿ ಇದೆ ಮೇಡಮ್ ಹೌದು ಮೇಡಮ್ ಹಾಂ ಯಾವ್ದಾದ್ರೂ ತೊಗೋಬೋದು ಸ್ನ್ಯಾಕ್ಸ್ ಎಲ್ಲ ಫಾರ್ಟಿ ಇದೆ ಮ್ಯಾಮ್

ಹೌದು ಹಾಂ ಸಿಗುತ್ತೆ ಮೇಡಮ್

ಹಾಂ ಈಗ ಹಂಡ್ರೆಡ್ ರುಪೀಸ್ ಆಗಿದೆ ಮ್ಯಾಮ್ ನಿಮ್ಮ ಬಿಲ್

ಹಾಂ ಓಕೆ ಮ್ಯಾಮ್ ಕಳಿಸ್ಕೊಡ್ತೀನಿ ಇನ್ನೊಂದು ಅರ್ಧ ಗಂಟೆಲಿ ಇರುತ್ತೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್